ಹಲೋ ಡಾಕ್ಟ್ರ್ ನಿಖಿಲ್ ಡಾಕ್ಟ್ರಾ ಇವರು ಸರ್ ನಮ್ಗೆ ರಾತ್ರಿ ಇದು ಕೈ ಒಂದೇ ಕಡೆ ಇಟ್ಕೊ ಮಲಗಿದ್ವಿ ಕೈ ತುಂಬ ಪೇಯ್ನ್ ಆಗ್ತಿದೆ ಸರ್ ನಾನು ಸ್ಟ್ರೈಟ್ ಸರ್ ರೈಟ್ ಕೈ ತುಂಬ ಜಾಸ್ತಿಯೇ ಜಾಸ್ತಿ ಪೇಯ್ನ್ ಆಗ್ತಿದೆ ಹಾಂ ಹಿಂಗೆ ಅಂದರೂ ನನ್ನ ಒಂದೇ ಕೈ ಮಲಗೋ ಅಭ್ಯಾಸ ಇದೆ ಸರ್ ಫುಲ್ಲು ಒಂಥರ ಸ್ವೆಲ್ಲಿಂಗ್ ಥರ ಆಗಿ ಬಿಟ್ಟಿದೆ ಕೈ ಎಲ್ಲ ಬೆಳಗ್ಗೆ ಎದ್ದು ನೋಡಿದರೆ ಹಾಂ ಜುಮ್ ಜುಮಲ್ಲಿದೆ ಮತ್ತೆ ಸ್ವೆಲ್ಲಿಂಗ್ ಆಗಿದೆ ಸರ್ ಸ್ವಲ್ಪ ಊದ್ಕೊಂಡಂಗೆ ಆಗಿದೆ ಅಷ್ಟೇ ಸರ್ ಒನ್ ಮೀಡಿಯಮ್ ಇದೆ ಸರ್ ಸ್ವಲ್ಪ ಇದ್ದೇವೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದೆ ಹಾಗೆ ಆಗಿಬಿಟ್ಟಿದೆ ನನಗೆ ಹಾಗೆ ಅಭ್ಯಾಸ ಇದೆ ಸರ್ ಒಂದೇ ಕಡೆ ಮಲಗಿ ಅದಕ್ಕೆ ಹ್ಞೂ ಇಲ್ಲ ಸರ್ ಮನೇಲಿ ಅಂದರು ಸ್ವಲ್ಪ ಶಾಖ ತಗೋ ಅಂತ ಅಂದ್ರು ಅಶ್ ತಗೊಂಡೀನಿ ಸರ್ ಬಟ್ ಅಂದರೂ ಪೇಯ್ನ್ ಜಾಸ್ತಿ ಆಗ್ತದ ಸರ್ ಏನು ಮಾಡೋಕೆ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮ್ಗೆ ಇದು ಕನ್ಸರ್ಟ್ ಮಾಡೋಣ ಅಂತ ಫೋನ್ ಹಚ್ಚಿ ಇಲ್ಲೆ ರೀ ಸಾ ಮನೇಲಿ ಇದ್ದೀವಿ ನಾವು ಹಾಂ ಸರ್ ಹೌದು ಸರ್ ಅಂದರೆ ಮತ್ತೆ ನಿದ್ದೆಗಣ್ಣಲ್ಲಿ ಏನೋ ಬಡ್ತಣಿದೆಪ್ ಅನ್ಸ್ತದ ನಂಗೆ ಅನ್ಸೊ ಮಟ್ಟ ಹಾಂ ಗೊತ್ತಾಗಿಲ್ಲ ಅಷ್ಟು ಯಾವ ಕಡೆ ಈ ಕಡೆ ರೈಟ್ ಸೈಡ್ಸ್ ಫೋರನ್ ಕಡೆ ಇದೆ ನೋಡಿ

ಇಲ್ಲ ಸಹ ಅಂಥದ್ದೇನಿಲ್ಲ ಅದೇ ಒಂದೇ ಕಡೆ ಮಲ್ಗಿರೋದು ಒಂದು ಅಭ್ಯಾಸ ಇತ್ತು ಅಷ್ಟೇ ಹ್ಞೂ ಸರ್ ನಾವೂ

ಹಾಂ ಹಾಂ ರೀ

ಸರಿ ಸರ್ ಶುಗರ್ ಏನಿಲ್ಲ ಸರ್ ಇದೆ ಇದೇನು ಕಾಂಪ್ಲಿಕೇಶನ್ ಏನಿಲ್ಲ ಸರ್ ಇದ್ರದಂತ ಹಾಂ ಸರಿ ಸರ್ ತ್ಯಾಂಕ್ ಯು ಸ